ನಮ್ಮ ದೇಶ ಒಂದು ಸಾಂಪ್ರದಾಯಕತೆಗೆ ಹೆಸರಾದ ದೇಶ ಅಂತಲೇ ಹೇಳ್ಬೋದು ಈ ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಒಂದೊಂದು ಸಂಪ್ರದಾಯ ಇದೆ ಹಾಗೇ ಆ ರಾಜ್ಯದಲ್ಲಿ ಮತ್ತು ಒಂದೊಂದು ಸಮುದಾಯದಲ್ಲಿ ಒಂದೊಂದು ರೀತಿಯ ಸಂಪ್ರದಾಯವನ್ನು ನಾವು ಬೆಳೆಸ್ಕೊಂಡಿದ್ದೇವೆ ಅದೆ ಅದು ಬಟ್ಟೆಯಲ್ಲಿ ಇರ್ಬೋದು ಅಥ್ವಾ ಆಭರಣಗಳಲ್ಲಿರ್ಬೋದು ನಮ್ಮ ಆ ಆಚರಣೆಗಳಲ್ಲಿರ್ಬೋದು ಹೀಗೆ ಒಂದೊಂದರಲ್ಲಿ ಒಂದೊಂದು ರೀತಿಯ ಸಂಪ್ರದಾಯವನ್ನು ನಾವು ಬೆಳಸ್ಕೊಂಡಿರೋದು ನಮ್ಮದು ದೇಶದ ವಿಶೇಷತೆ ಅಂತಲೇ ಹೇಳ್ಬೋದು ಈಗ ನಮ್ಮದು ರಾಜ್ಯ ಕರ್ನಾಟಕದಲ್ಲಿ ನೋಡೋದಾದ್ರೆ ಕರ್ನಾಟಕದ ಸಾಂಪ್ರದಾಯಿಕ ಉಡುಗೆಗೆ ಬಂದರೆ ಈಗ ಸಾಂಪ್ರದಾಯಿಕವಾಗಿ ಉಟ್ಕೊಳ್ಳುವಂಥ ಉಡುಗೆ ಅಂದರೆ ಸೀರೆ ಹಾಗೇ ಗಂಡಸರಿಗೆ ಶ್ ಬಿಳಿ ಪಂಚೆ ಮತ್ತು ಬಿಳಿ ಅಂಗಿ ಇದು ಸಾಂಪ್ರದಾಯಕವಾಗಿ ಉಟ್ಕೊಳ್ತೇವೆ ಇದು ಆ ಒಂದು ಹಬ್ಬ ಹರಿದಿನ ಆಗಲೀ ಅಥ್ವಾ ಮದುವೆ ಆಗಲೀ ಇಂಥದ್ದೆಲ್ಲ ಸಾಂಪ್ರದಾಯಕ ಆಚರಣೆಗಳ ಸಂದರ್ಭದಲ್ಲಿ ಇದು ತುಂಬ ಮುಖ್ಯ ಆಗುತ್ತೆ ಯಾಕಂದರೆ ನಾವು ಇದಕ್ಕೆ ನಮ್ಮ ಸಮುದಾಯದಲ್ಲಿ ಇದಕ್ಕೆ ನಾವು ತುಂಬ ಇಂಪೋಟೆನ್ಸ್ ಕೊಡ್ತೇವೆ ಅದೇ ನಾವು ನಮ್ಮದು ರಾಜ್ಯ ಬೇರೆ ಬೇರೆ ಸಮುದಾಯಕ್ಕೆ ಬಂದರೆ ಈ ಸಮುದಾಯದಲ್ಲಿ ಕೂಡ ಹಾಗೆ ಈ ಸೀರೆಯನ್ನೇ ಬೇರೆ ಬೇರೆ ರೀತಿ ಉಡುವಂಥ ಬೇರೆ ಬೇರೆ ಶೈಲಿಯಲ್ಲಿ ಉಡುವಂತಹ ಸಂಪ್ರದಾಯಗಳಿದಾವೆ ಹಾಗೇ ಬೇರೆ ಬೇರೆ ಬಣ್ಣದ್ದಿರ್ಬೋದು ಈಗ ಕೆಲವು ಕಡೆಗಳಲ್ಲಿ ಹಸಿರು ಕ ಹಸಿರು ಬಣ್ಣದ ಸೀರೆ ಅಂದರೆ ಅವರ ಸಂಸ್ಕೃತಿಯನ್ನು ಸಂಸ್ಕೃತಿ ರೆಪ್ರೆಸೆಂಟ್ ಮಾಡಿದರೆ ಕೆಲವು ಕಡೆಗಳಲ್ಲಿ ಹಸಿರು ಬಣ್ಣದ್ದಕ್ಕೆ ಕೆಲವು ಕಡೆ ಬಿಳಿ ಬಣ್ಣದ್ದಕ್ಕೆ ಮಹತ್ವ ಕೊಡ್ತಾರೆ ಹೀಗೆಯೇ ಬೇರೆ ಶೈಲಿ ಕೂಡ ಹಾಗೆಯೇ ಈಗ ಕೊಡಗು ನೋಡೋದಾದ್ರೆ ಅವರೂ ಸೀರೆಯನ್ನು ಉಡುವಂಥ ಶೈಲಿಯೇ ಬೇರೆ ನಮ್ಮದು ಮಂಗಳೂರಿಗೆ ಬಂದರೆ ಇಲ್ಲಿ ನಾವು ಸೀರೆಯನ್ನು ಉಡುವಂಥ ಶೈಲಿ ಬೇರೆ ಹಾಗೇ ಮತ್ತೊಂದು ಉತ್ತರ ಕನ್ನಡ ಆ ಕಡೆಯೆಲ್ಲ ಹೋದರೆ ಅವರು ಉಡುವಂಥ ಸೀರೆಯ ಶೈಲಿ ಬೇರೆ ಹಾಗೇ ಅವರು ಆ ಸೀರೆಯ ಬಣ್ಣ ಕೂಡ ಹಾಗೆಯೇ ಸ್ಥಳದಿಂದ ಸ್ಥಳಕ್ಕೆ ಅವರು ಸಾಂಪ್ರದಾಯಿಕ ಉಡುವಂಥ ಸೀರೆಗಳು ಬೇರೆ ಬೇರೆ ಬಣ್ಣದ್ದಾಗಿರುತ್ತೆ ಹೀಗೆ ಗಂಡಸರ ಸಾಂಪ್ರದಾಯಿಕ ಉಡುಗೆಯನ್ನು ನೋಡುವುದಾದ್ರೆ ಅವರಲ್ಲೂ ಹಾಗೆಯೇ ಕೆಲವು ಕಡೆ ಪಂಚೆಯನ್ನು ಸಾಂಪ್ರದಾಯಿಕವಾಗಿ ಉಡ್ತಾರೆ ಇನ್ನು ಕೆಲವು ಕಡೆ ಕಚ್ಚೆ ಉಡ್ಬೋದು ಮತ್ತು ಕೆಲವು ಕಡೆಗಳಲ್ಲಿ ಜುಬ್ಬ ಪೈಜಾಮ ಹೀಗೆ ಬೇರೆ ಬೇರೆ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಡ್ತಾರೆ ಮತ್ತು ಅವರದ್ದು ಬಟ್ಟೆಯಲ್ಲಿ ಹಾಗೇ ಬಣ್ಣ ಕೂಡ ಹಾಗೇ ಕೆಲವು ಕಡೆಗಳಲ್ಲಿ ಬಿಳಿ ಅಂಗಿಗೆ ಹೆಚ್ಚು ಮಹತ್ವ ಕೊಟ್ಟರೆ ಇನ್ನೂ ಕೆಲವು ಕಡೆಗಳಲ್ಲಿ ಬಣ್ಣ ಬಣ್ಣದ ಅಂಗಿಗಳಿಗೂ ಹೆಚ್ಚೆಚ್ಚು ಮಹತ್ವವನ್ನು ಕೊಡುವುದು ಇರುತ್ತೆ ಆದರೆ ಈಗ ಏನಾಗಿದೆ ಅಂದರೆ ನಾವು ಆಧುನೀಕರಣದತ್ತ ಆಧುನೀಕರಣದತ್ತ ಹೋಗ್ತಾ ಇರುವುದ್ರಿಂದ ನಾವು ಖಾಲಿ ಈ ಸಾಂಪ್ರದಾಯಿಕ ಉಡುಗೆ ಮಾತ್ರ ಅಲ್ಲ ಬೇರೆ ಬಟ್ಟೆಗಳು ಬಟ್ಟೆಗಳನ್ನೂ ಬೇರೆ ಅಂದರೆ ಪಾಶ್ಚಾತ್ಯ ದೇಶಗಳಲ್ಲಿ ಏನು ಬಟ್ಟೆಯನ್ನು ಬಳಸ್ತಾರೋ ಅದನ್ನು ನಾವು ಬಳಸಲಿಕ್ಕೆ ಪ್ರಾರಂಭಿಸ್ತೇವೆ ಉದಾಹರಣೆಗೆ ಹೇಳುವುದಾದ್ರೆ ಈಗ ಕುರ್ತವನ್ನು ನಮ್ಮ ಸಾಂಪ್ರದಾಯಿಕ ಉಡುಗೆಯಾಗಿ ನಾವು ಅನುಸರಿಸಿಕೊಂಡಿದ್ದೇವೆ ಆದರೆ ಹಿಂದಿನ ಕಾಲದಲ್ಲಿ ಹೀಗೆ ಇರಲಿಲ್ಲ ಕುರ್ತ ಅನ್ನೋದು ಈ ಕುರ್ತ ಅನ್ನೋದು ನಮ್ಮ ಸಾಂಪ್ರದಾಯದಲ್ಲಿ ಇದ್ದದ್ದು ಇದ್ದಂತಹ ಬಟ್ಟೆಯೇ ಅಲ್ಲ ಆದರೆ ಈಗ ನಮಗೆ ನಮಗೆ ಹೇಗಾಗಿದೆ ಅಂದರೆ ಇದು ನಮ್ಮದು ಮೊದಲಿಂದ ಸಂಪ್ರದಾಯದಲ್ಲಿ ಬ ಸಂಪ್ರದಾಯದಲ್ಲಿ ಬಂದಂತಹ ಬಟ್ಟೆ ಅಂತಲೇ ನಾವು ಕನ್ಸಿಡರ್ ಮಾಡಲಿಕ್ಕೆ ಸ್ಟಾಟ್ ಮಾಡಿದ್ದೇವೆ ಅದು ಸೀರೆಯಲ್ಲಿ ನೋಡುವುದಾದ್ರೆ ಹಿಂದಿನ ಕಾಲದಲ್ಲೆಲ್ಲ ಸೀರೆ ಬ್ಲೌಸ್ ಇಲ್ಲದೇ ಉಡ್ತಿದ್ದರು ಇದು ಅವರ ಇದು ಕೆಲವು ಕಡೆ ಸಂಪ್ರದಾಯವಾಗಿದ್ದು ಆದರೆ ಈಗ ಈ ಸಂಪ್ರದಾಯ ಎಲ್ಲ ಹೋಗಿ ಬ್ಲೌಸ್ ಇದ್ದಂತಹ ಸೀರೆಯನ್ನು ಉಡುವಂಥ ಸಂಪ್ರದಾಯ ಬಂದಿತು ಆದರೆ ಈಗ ಅದು ಹೋಗಿ ಕುರ್ತವನ್ನು ತೊಡುವಂತಹ ಸಂಪ್ರದಾಯ ಬಂದಿದೆ ಈಗ ಯಾವುದೇ ಒಂದು ಪೂಜೆ ಆಗಲೀ ಅಥವಾ ಯಾರದ್ದೇ ಮದುವೆ ಇರಲಿ ಈಗ ಹೆಚ್ಚಾಗಿ ಎಲ್ಲ ಕಡೆಗಳಲ್ಲಿ ಹುಡುಗಿಯರು ಕಾಣ ಸಿಗೋದು ಈ ಕುರ್ತಗಳಲ್ಲಿ ಇದೊಂದು ರೀತಿಯ ಸಾಂಪ್ರದಾಯಿಕ ಉಡುಗೆ ಅಂತಲೇ ಆಗಿದೆ ಆದರೆ ಹಿಂದಿನ ಕಾಲದಲ್ಲೆಲ್ಲ ಸೀ ಮದುವೆ ಯಾವುದೇ ಒಂದು ಹಬ್ಬ ಹರಿದಿನ ಇಂಥದಕ್ಕೆ ಹೋಗಬೇಕಂದ್ರೆ ಸೀರೆಯನ್ನು ಉಡಲೇಬೇಕಾಗಿತ್ತು ಅದೇ ಹಿಂದಿನ ಕಾಲದ್ದು ಈಗ ನಮ್ಮ ಮನೆಯಲ್ಲಿ ಯಾರಾದ್ರೂ ಹಿಂದಿನ ಕಾಲದ್ದು ಅಜ್ಜಿಯ ಅಥ್ವಾ ಅಪ್ಪ ಯಾರಾದರೂ ಹಿಂದಿನ ಜನಾಂಗದವರು ಏಜ್ ಆದವರೆಲ್ಲ ಇದ್ದರೆ ಅವರು ಈಗಲೂ ಹೇಳ್ತಾರೆ ಸೀರೆಯನ್ನೇ ಉಟ್ಕೊಂಡು ಹೋಗಿ ಅಂತ ಯಾಕಂದರೆ ಅವರು ನಮ್ಮದು ಹಿಂದಿನ ಸಂಪ್ರದಾಯ ಸಾಂಪ್ರದಾಯಿಕ ಉಡುಗೆಗಳಿಗಿಲ್ಲಿ ತುಂಬ ಮಹತ್ವ ಕೊಡ್ತಾರೆ ಮತ್ತು ಇದು ಮದು ಮದುವೆಗಳಲ್ಲಿ ಮದುವೆಗಳ ಮದುವೆ ಟೈಮಲ್ಲಿ ಹುಡುಗಿ ಹುಡುಗ ಸ್ ಈ ಸಾಂಪ್ರದಾಯಿಕ ಉಡುಗೆ ತೊಟ್ಟರೂ ಇನ್ನೂ ಈ ನಿಶ್ಚಿತಾರ್ಥ ನಿಶ್ಚಿತಾರ್ಥ ಅಥವಾ ಯಾವುದಾದ್ರೂ ಅದರ ರಿಲೇಟೆಡ್ ಏನಾದರೂ ಫಂಕ್ಷನ್ ಇದ್ದರೆ ಆ ಸಮಯದಲ್ಲಿ ಮದುವೆ ಹುಡುಗ ಹುಡುಗಿ ಕೂಡ ಬೇರೆ ರೀತಿಯ ಉಡುಗೆಯನ್ನು ತೊಡುವಂತಹ ಕಾಲ ಕೂಡ ಈಗ ಬಂದಿದೆ ಯಾಕಂದರೆ ಯಾರೂ ಅಷ್ಟಾಗಿ ಈ ಸೀರೆಯನ್ನು ಉಡುವುದೂ ಅದೆಲ್ಲ ಅಂಥ ಗೋಜಿಗೆ ಹೋಗಲ್ಲ ಅದೆಲ್ಲ ಈಗಿನ ಜನಾಂಗದವರಿಗೆ ಕಷ್ಟ ಅಂತ ಅನಿಸ್ತದೆ ಆದರೆ ಈಗ ನಮ್ಮದು ಏನು ಮೈಂಡ್ಸೆಟ್ ಉಂಟು ಈಗಿನ ಜನಾಂಗದ ಅದಕ್ಕೆ ತಕ್ಕನಾಗಿ ಈಗ ಸೀರೆಯಲ್ಲೂ ಹಾಗೆಯೇ ನಾವು ಸೀರೆಯನ್ನು ಉಡಬೇಕಾಗಿಲ್ಲ ಹಾಗೆಯೇ ಅದೂ ಸೀರೆ ಉಟ್ಟಾದಮೇಲೆ ಹೇಗಿರುತ್ತೆ ಅಂಥದ್ದೇ ಡ್ರೆಸ್ ಕೂಡ ಈಗ ಮಾಡ್ತಾ ಇದ್ದಾರೆ ಯಾಕಂದರೆ ಇದ್ರದ್ದು ಮೇಯ್ನ್ ಉದ್ದೇಶ ಏನಂದರೆ ನಮ್ಮ ಸಂಪ್ರದಾಯ ಕೂಡ ಉಳಿ ಉಳಿಬೇಕು ಸಂಪ್ರದಾಯ ಉಳಿಬೇಕು ಅಂತ ಯಾಕಂದರೆ ಈಗ ಈಗಿನ ಜನಾಂಗ ಯಾಕೆ ಹಿಂದಿನ ಉಡುಗೆಯನ್ನು ತೊಡ್ತಿಲ್ಲ ಅಂದರೆ ಈಗ ಸೀರೆ ಇರ್ಬೋದು ಅದು ತೊಡಲಿಕ್ಕೆ ಈಗಿನ ಜನಾಂಗದವರಿಗೆ ಒಂದು ಕಷ್ಟ ಅಂತ ಅನಿಸುತ್ತೆ ಮತ್ತೊಂದು ಅವರಿಗೆ ಸಮಯ ಇರುವುದಿಲ್ಲ ಅದೇ ನಾವು ಸೀರೆಯನ್ನು ಒಂದು ಡ್ರೆಸ್ ರೀತಿ ಮಾಡಿದರೆ ಅದನ್ನು ಅವರು ಈಗಿನ ಜನಾಂಗದವರು ತೋಡ್ಬೋದು ಅನ್ನೊ ಉದ್ದೇಶದಿಂದ ಇಂಥದ್ದು ಕೂಡ ಬಂದಿದೆ ಹಾಗೇ ಪಂಚೆ ಕೂಡ ಹಾಗೆಯೇ ಪಂಚೆಯಲ್ಲಿ ಹಿಂದೆಯೆಲ್ಲ ಪಂಚೆ ಉಡ್ಲಿಕ್ಕೆ ಕಷ್ಟ ಇತ್ತು ಆಗದೇ ಈಗ ಉಡಲಿಕ್ಕೆ ಸುಲಭವಾಗುವ ರೀತಿ ಪಂಚೆಗಳು ಕೂಡ ದೊರೀತದೆ ಮತ್ತು ಈಗ ಆಭರಣಗಳ ಬಗ್ಗೆ ಬಂದ ಆಭರಣಗಳಿಗೆ ಬಂದರೆ ಈಗ ಸಾಂಪ್ರದಾಯಿಕವಾಗಿ ಆಭರಣಗಳಿಗೆ ತುಂಬ ಹಿಂದಿನಿಂದ ಇಂಪೋಟೆನ್ಸ್ ಕೊಡ್ತಯಿದ್ದರು ಯಾವುದೇ ಒಂದು ಮದುವೆ ಆಗಿರಲಿ ಯಾವುದೇ ಸಂಭ್ರಮ ಆಗಿರಲಿ ಆಗ ಕುತ್ತಿಗೆ ತುಂಬ ಸರಗಳು ಕೈಯಲ್ಲೆಲ್ಲ ಬಳೆ ಹೀಗೆ ಭಾ ಆಭರಣಗಳನ್ನು ತುಂಬ ಇಷ್ಟಪಡ್ತಿದ್ದರು ಆಗ ಈಗಿನ ಜನಗಳಿಗೆ ಏನಾಗಿದೆ ಅಂದರೆ ಈ ಆಭರಣಗಳಂದ್ರೆ ಒಂದು ರೀತಿಯ ಕಿರಿ ಕಿರಿ ಅಂತ ಅನ್ಸೋದು ಹಾಗಾಗಿ ಈಗ ಆಭರ್ಣಗಳು ಕೂಡ ಅಷ್ಟೇ ಒಂದು ಮದುವೆ ಆಗಲೀ ಅಥ್ವಾ ಯಾವುದೇ ಒಂದು ಹಬ್ಬಗಳಿಗೆ ಹೋಗಲಿ ಅಷ್ಟೊಂದು ಆಭರಣಗಳನ್ನೆಲ್ಲ ಈಗಿನ ಜನಾಂಗದವರು ತೊಡುವುದಿಲ್ಲ ಅದು ಸಿಂಪಲ್ ಆಗಿದ್ದರೆ ಮಾತ್ರ ತೊಡ್ತಾರೆ ಹೀಗೆ ಆಭರ್ಣಗಳಿರಲಿ ಬಟ್ಟೆಗಳಿರಲಿ ಹಿಂದಿನ ಸಂಪ್ರದಾಯದಲ್ಲಿ ಹಿಂದಿನ ಸಂಪ್ರದಾಯ ಹಿಂದಿನ ಕಾಲದಲ್ಲಿ ನೋಡಿದರೆ ಇದಕ್ಕೆಲ್ಲ ತುಂಬ ಮೌಲ್ಯ ಕೊಡ್ತಿದ್ದರು ಆಗ ಈ ಆದ್ರೆ ಈಗೀಗ ಇಂಥದಕ್ಕೆಲ್ಲ ಮೌಲ್ಯಗಳು ಕಡಿಮೆ ಆಗ್ತಾಯಿದೆ ಹೀಗೆ ನಮ್ಮ ಸಂಪ್ರದಾಯವನ್ನು ಉಳಿಸ್ಕೊಂಡು ಹೋಗೋ ಉದ್ದೇಶದಿಂದಾಗಿಯೇ ಕೆಲವೊಂದು ಬಟ್ಟೆಗಳಲ್ಲಿರ್ಬೋದು ಅಥ್ವಾ ಆಭರಣಗಳಲ್ಲಿರ್ಬೋದು ಕೆಲವೊಂದು ಅವುಗಳ ಶೈಲಿಯಲ್ಲಿ ಬದಲಾವಣೆಯನ್ನು ತಂದಿದ್ದಾರೆ